ಹಳ್ಳಿಯಲ್ಲಿ ನಡೆಯುವಂತಹ ಉದ್ಯಮಗಳು ಅಂತಂದರೆ ಮೇಯ್ನು ಹಾಲು ಕರೆಯೋದು ಹೈನುಗಾರಿಕೆ ಅಂತಾರೆ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ಬೇಕು ಹಾಲು ಕರಿಬೇಕಾದ್ರೆ ಹಸುಗಳ್ನ ಸಾಕಬೇಕು ಎಮ್ಮೆಗಳನ್ನ ಸಾಕಬೇಕು ಅವಕ್ಕೆಲ್ಲ ಒಳ್ಳೊಳ್ಳೆಯ ಮೇವು ಹಾಕ್ಬೇಕು ಬೂಸ ಹೊಟ್ಟು ಅವೆಲ್ಲ ಹಾಕ್ಬೇಕು ಆಮೇಲೆ ಹಸಿ ಹುಲ್ ತರಬೇಕು ಅವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮೇಯ್ಸ್ಕೊಂಡು ಇದ್ದರೆ ಅವು ಚೆನ್ನಾಗಿ ಹಾಲ್ ಕರಿತಾವೆ ಹಾಲ್ ಕರ್ಕೊಂಡು ಹೋಗಿ ಡೈರಿಗೆ ಹಾಕದ್ರೆ ಡೈರಿಯಿಂದ ಬಂದಂತಹ ದುಡ್ಡಲ್ಲಿ ಇವರು ಜೀವನ ಮಾಡ್ತಾರೆ ಆಮೇಲೆ ಮತ್ತೆ ವ್ಯವಸಾಯ ಮಾಡೋದು ರಾಗಿ ಬೆಳೆಯೋದು ಜೋಳ ಬೆಳೆಯೋದು ಅಕ್ಕಿ ಭತ್ತ ಬೆಳೆಯೋದು ಇವೆಲ್ಲ ಬೆಳಕೊಂಡು ಜೀವನ ಮಾಡ್ತಾರೆ ಆಮೇಲೆ ಸಣ್ಣ ಪುಟ್ಟ ಅಂತೇನಾದ್ರು ಚಿಲ್ಲರೆ ಅಂಗಡಿ ಇಡ್ತಾರೆ ಚಿಲ್ಲರೆ ಅಂಗ್ಡಿನ ಇಟ್ಟುಬಿಟ್ಟು ಅಂಗಡಿಗಳಲ್ಲಿ ವ್ಯವಹಾರ ಮಾಡಿಕೊಂಡು ಬಂದು ಇರೋರಿಗೂ ಇಲ್ಲದೋರ್ಗೂ ಎಲ್ಲ ಕೊಟ್ಟುಕೊಂಡು ಬಂದ ಬೆಳೆ ಬಂದದ್ದು ದುಡ್ಡು ಇಸ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾರೆ ಆಮೇಲೆ ಗಿರಣಿ ಮಿಲ್ಲುಗಳು ಆ ಮಿಲ್ಲುಗಳಲ್ಲು ಅಷ್ಟೇ ಅಕ್ಕಿ ಆಡಿಸೋದು ಜೋಳ ಆಡಿಸೋದು ರಾಗಿ ಆಡಿಸೋದು ಇವೆಲ್ಲ ಮಾಡ್ಕೋ ಬಂದು ಅದು ಒಂದು ಸಣ್ಣ ಉದ್ಯಮ ಅಂತ ಹೇಳ್ಬಿಟ್ಟು ಅದನ್ನು ಪರಿಗಣಿಸ್ಕೊಂಡು ಅದರಿಂದನು ಜೀವನ ಮಾಡ್ತಾರೆ ಆಮೇಲೆ ಇನ್ನು ಬೇಸಾಯ ವೃತ್ತಿ ಆಮೇಲಿಂದ ಗೊಬ್ಬರ ತರೋದು ಗೊಬ್ಬರ ತರಬೇಕು ಹೊಲಕ್ ಹಾಕ್ಬೇಕು ಅಂದರೆ ಈ ಯೂರಿಯಾ ಮಿಕ್ಸರ್ರು ಸೂಪರ್ರು ಹೇ ಇವೆಲ್ಲ ಅಂತಾರಲ್ಲ ನೈಟ್ರೇಟ್ ಅಂತಾರಲ್ಲ ಅವೆಲ್ಲ ಹಾಕ್ಬೇಕು ಹಾಕ್ದ್ರೆ ಚೆನ್ನಾಗಿ ಮೇವು ಬರ್ತದೆ ಬೆಳೆ ಬರ್ತದೆ ಇವೆಲ್ಲನು ಹಳ್ಳಿ ವ್ಯವಹಾರಗಳು